ಹಲೋ ಹಲೋ ಹಾಂ ಹೇಳಿ ಯಾರು ಅಯ್ಯೋ ದೇವರೇ ಹಾಂ ಹೌದು ಅವ್ನಿಗೆ ಸ್ವಲ್ಪ ನಾಲ್ಕು ದಿನದ ಹಿಂದೆ ಜ್ವರ ಬಂದಿತ್ತು ಮೇಡಮ್ ಇವತ್ತು ಸ್ವಲ್ಪ ಜ್ವರ ಬಿಟ್ಟಿತ್ತು ಅಂತ ನೋಡುವ ಇಲ್ಲಿ ಆಟ ಆಡಿಕೊಂಡು ಎಲ್ಲ ಜಾಸ್ತಿ ಮಾಡೋದು ಬೇಡ ಅನ್ಕೊಂಡು ನಾನು ಇವತ್ತು ಬೆಳಗ್ಗೆ ಕಳುಸ್ಕೊಟ್ಟೆ ಹೀಗಾಗ್ತದೆ ಅಂತ ಗೊತ್ತೇ ಆಗಲಿಲ್ಲ ಹಾಂ ಈಗ ಏನು ಆಂ ಹಾಂ ಒಂದು ನಾನು ಬರ್ಲಿಕ್ಕೆ ಸ್ವಲ್ಪ ದೂರ ಇದ್ದೇನೆ ಮೇಡಮ್ ನಾನು ಬರ್ಲಿಕ್ಕೆ ಸ್ವಲ್ಪ ಲೇಟಾಗ್ತದೆ ರೀಚಾಗಲಿಕ್ಕೆ ಅಷ್ಟೊತ್ತು ಸೊ ಸ್ವಲ್ಪ ನಿಮಗೆ ಮೇಂಟೇನ್ ಮಾಡಲಿಕ್ಕಾಗ್ತದೆ ಹ್ಞೂ ಹಾಂ ಹ್ಞೂ ವಾಂತಿ ಇದೆಯಾ ಅವನಿಗೆ ವಾಂತಿ ಮಾಡ್ತಿದ್ದಾನಾ ಹಾಂ ಹಾಂ ಹಾಂ ಹಾಂ ಹಾಂ ಅಲ್ಲಿ ಅದ್ರಲ್ಲಿ ಹಾಂ ಒಂದು ನಿಮಿಷ ಮೇಡಮ್ಮ ಅಲ್ಲಿ ಅವನದ್ದು ಟಿಫನ್ ಬಾಕ್ಸಲ್ಲಿ ಫೊ ಫ್ರೂಟ್ಸೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇನೆ ಅದೊಂದು ಸ್ವಲ್ಪ ತಿಂದು ಸ್ವಲ್ಪ ರೆಸ್ಟ್ ತಗೊಂಡ್ ಕುತ್ಕೊಳ್ಳಿಕ್ಕೆ ಹೇಳಿ ನಾನು ಸ್ವಲ್ಪ ರೀಚಾಗಲಿಕ್ಕೆ ಲೇಟಾಗ್ತದೆ ಅಂತ ಸ್ವಲ್ಪ ನಿಮ್ಗೆ ತೊಂದರೇನೇ ಕೊಡಬೇಕಾಯ್ತು ನನಗೆ ಇಲ್ಲಾದರೂ ನಾನು ನಿಮಗೆ ಇದು ಮಾಡ್ತಾ ಇರಲಿಲ್ಲ ನನ್ಗೀಗ ಬರುದಂದರೆ ನಾನು ತುಂಬ ಸೊ ಬೇರೆ ಕಡೆ ಇದ್ದೇನೆ ದೆ ನವರಾತ್ರಿ ಅಲ್ಲಾ ದೇವಸ್ಥಾನದಲ್ಲಿದ್ದೇನೆ ಒ ನಾನು ಕುಮಟಾದಿಂದ ಬರೋರೊರಿಗೊಂದು ಅರ್ಧ ಗಂಟೆ ಹಾಗಾಗಬಹುದು ಸ್ವಲ್ಪ ಅಷ್ಟೊತ್ತು ನೋಡಿಕೊಳ್ಬೇಕಾಗ್ತದೆ ಮೇಡಮ್ ಮತ್ತು ಅದು ನನ್ಗೆ ರೀಚಾಗಲಿಕ್ಕಾಗೋದಿಲ್ಲ ಅಲ್ಲಾ ಮೇಡಮ್ ಮತ್ತು ನಾನು ಯಾರಿಗೆ ಕಳಿಸಲಿಕ್ಕೆ ನಾನಿಲ್ಲಿ ಕುಮಟಾದಲ್ಲೇ ಇರೋದಲ್ವಾ ಕಳಿಸಲಿಕ್ಕೆ ಆಗೋದಿಲ್ಲ ಈಗ ಕಳಿಸೋದಂದ್ರೆ ಇಪ್ಪತ್ತು ನಿಮಿಷನೇ ಬೇಕಾಗ್ತದೆ ನಾನೇ ರಿಕ್ಷಾ ಮಾಡ್ಕೊಂಡು ಬರ್ತಾ ಆಟೋ ಮಾಡ್ಕೊಂಡು ಬರ್ತಾ ಇದ್ದೀನೀಗ ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಈಗ ನಾನೇ ಬರಬೇಕು ಪ್ಲೀಸ್ ಮೇಡಮ್ ಒಂದು ಸ್ವಲ್ಪ ಮೆ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂದರೆ ಹೆಲ್ತ್ ವಿಷಯ ಅಲ್ಲಾ ಇಲ್ಲಾಂದ್ರೆ ನಾನು ಬೇರೆ ಯಾರತ್ರಾದರೂ ಮಕ್ಕಳದು ಮಕ್ಕಳ ಜೊತೆ ಕ ಕಳಿಸು ಅಂತಿದ್ದೆ ಅದು ಸ್ವಲ್ಪ ರಿಸ್ಕ್ನೇ ಈಗ ಆರಾಮಿಲ್ಲ ಅಲ್ಲಾ ಒಂದು ಐದು ನಿಮಿಷ ಏನಾದರೂ ಮ್ಯಾನೇಜ್ ಮಾಡಿ ಬರ್ತೇನೆ ಒಂದು ಹದಿನೈದು ನಿಮಿಷದೊಳ್ಗೆ ನಾನು ಆದಷ್ಟು ಬೇಗ ಬಂದು ರೀಚಾಗ್ತೇನೆ ಅಲ್ಲಿಗೆ ಅದ್ಕೆ ಅದಕ್ಕೋಸ್ಕರ ಹೇಳಿದೆ ಮತ್ತು ಅವ್ನಿಗೆ ಸುಸ್ತಾಗಿಬಿಡುತ್ತಲ್ಲಾ ಅದಕ್ಕೆ ನಾ ಬರೂರೋರೆಗೆ ಸ್ವಲ್ಪ ಅವ್ನಿಗೆ ತಿಂದು ಒಂದು ಸ್ವಲ್ಪ ನೀರು ಗೀರು ಕುಡ್ಕೊಂಡು ಇದು ಮಾಡಲಿಕ್ಕೆ ಬರ್ತಾ ಇದ್ದಾಳೆ ಅಮ್ಮ ಅಂತ ಸ್ವಲ್ಪ ಧೈರ್ಯ ಹೇಳಿ ಅವನಿಗೆ ನಿಮ್ಮ ಅಮ್ಮ ಹೊರಟಿದ್ದಾಳೆ ನಿಂಗೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿ ಹೌದು ಹೌದು ಥ್ಯಾಂಕ್ ಯು ಮೇಡಮ್ ಮಾಡಿದಕ್ಕೆ ಥ್ಯಾಂಕ್ ಯು ಹಾಂ ಸ್ವಲ್ಪ ಅದೊಂದು ಮಾಡಿಬಿಡಿ ಪ್ಲೀಸ್ ನಾ ಅಂದರೆ ನಾನು ರೀಚಾಗೋದಾದ್ರೆ ನಿಮ್ಮಲ್ಲಿ ಇಷ್ಟು ತೊಂದರೆ ಕೊಡಬೇಕು ಅನ್ಸು ಆಗೋದಿಲ್ಲ ಇತ್ತು ಈಗ ಹಾಗಲ್ಲಲ್ಲಾ ತೊಂದರೆ ಕೊಡಲೇ ಬೇಕಾಯ್ತು ನಿಮಗೆ ನೋಡಬೇಕು ಏನ್ಮಾಡೋದು ಮತ್ತೇ ನಾ ಯಾರಾದರೂ ಅಲ್ಲಿ ಹತ್ತಿರ ಇದ್ದರೆ ಸ್ವಲ್ಪ ಹೋಗಿ ನಿಮ್ಮನೆಯಲ್ಲಿ ಇದು ಮಾಡುವಂತಿದ್ದೆ ಅಲ್ಲಿ ನನ್ನ ರಿಲೇಷನ್ನು ಯಾರು ಅವರು ಊರಿಗೋಗ್ಬಿಟ್ಟಿದಾರೆ ಹಿಂಗಾಗಿಬಿಡ್ತು ಈಗ ಸ್ವಲ್ಪ ನಿಮಗೆ ಅಂದರೆ ಹತ್ತು ನಿಮಿಷದಲ್ಲಿ ರೀಚಾಗ್ತೇನೆ ಮೇಡಮ್ ಹಾಂ ಓಕೆ ಓಕೆ ಓಕೆ ಹಾಂ ಹಾಂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಾಂ ಇಡ್ತೇನೆ